ಹೌದು ಇದು ಸತ್ಯ ಅತ್ಯುತ್ತಮವಾಗಿ ಶಿಕ್ಷಣ ಪಡೆದವರು ಅತ್ಯುನ್ನತ ನಡವಳಿಕೆ ಹೊಂದಿರುತ್ತಾರೆ ಮತ್ತು ಎಲ್ಲ ನಿಯಮಗಳಿಗೂ ಬದ್ಧರಾಗಿರುತ್ತಾರೆ ಯಾವುದೇ ಒಂದು ಒಬ್ಬ ವ್ಯಕ್ತಿ ಅತ್ಯುತ್ತಮ ಅಂದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಈ ರೀತಿ ಅತ್ಯುತ್ತಮ ವಿದ್ ವಿದ್ಯಾಭ್ಯಾಸವನ್ನು ಮಾಡಿರುವಂತಹ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಯಾರ ಹತ್ರ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಸಂಸ್ಕಾರದಿಂದ ಮಾತಾಡಬೇಕು ಯಾರ್ಯಾರ ಹತ್ರ ಯಾವ್ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಒಬ್ಬ ವ್ಯಕ್ತಿ ಅತ್ಯುತ್ತಮವಾಗಿ ಯಾರ್ಯಾರ ಹತ್ರ ಎಷ್ಟು ಎಷ್ಟು ಮಾತಾಡಬೇಕು ಅನ್ನೋದನ್ನು ಕಲ್ತಿರ್ತಾನೆ ನಿಯ ನಡವಳಿಕೆ ಅವರದು ಅತ್ಯುತ್ತಮವಾಗಿರುತ್ತದೆ ಅತ್ಯುನ್ನತ ಶಿಕ್ಷಣ ಪಡೆದವರದ್ದು ಅಂತಾನೇ ಹೇಳ್ಬೋದು ಸಂಸ್ಕಾರವಂತ್ರಾಗಿರ್ತಾರೆ ಅಂತಾನೇ ಹೇಳ್ಬೋದು ಅರ್ಧ ಬರ್ದ ತಿಳ್ದು ಅರ್ಧ ಬರ್ದ ತಿಳ್ದಿದ್ದವರು ಮಾತಾಡ್ದಂಗೆ ಮಾತಾಡಲ್ಲ ಅವರು ಎಲ್ಲ ಗೊತ್ತಿದ್ರುನೂ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು ಎಷ್ಟು ಕೇಳ್ತಾರೋ ಅಷ್ಟೇ ನಡೆಯೋದು ಈ ರೀತಿ ಇದನ್ನು ಅತ್ಯುತ್ತಮವಾಗಿ ಶಿಕ್ಷಣ ಪಡೆದವರು ಅತ್ಯುನ್ನತ ವಿನಯ ಭಾವಿಸಿ ಅತ್ಯುನ್ನತ ಗೌರವ ಆಗಿರ್ಬೋದು ಅತ್ಯುನ್ನತ ಮಾತುಕತೆ ಆಗಿರ್ಬೋದು ಅವರ ವಿನಯತೆ ಆಗಿರ್ಬೋದು ಸ್ವಭಾವಿಯತೆ ಆಗಿರ್ಬೋದು ಎಲ್ಲ ಅಚ್ಚುಕಟ್ಟಾಗಿ ಇರುತ್ತದೆ ಅಂತಾನೇ ಭಾವಿಸ್ಬೌದು ಆದರೆ ಈ ಎಜ್ ಅನ್ಎಜುಕೇಟೆಡ್ ಅಂತ ಬಂದಾಗ ವಿದ್ಯಾಭ್ಯಾಸ ಇಲ್ಲದವರ ವ್ಯಕ್ತಿಯ ನಡವಳಿಕೆ ಯಾವ ರೀತಿ ಅಂತಿರುತ್ತದೆ ಅಂತ ಬಸ್ಸ್ಟ್ಯಾಂಡ್ನಲ್ಲಿ ಆಗಿರ್ಬೋದು ಎಷ್ಟೊಂದು ಜನ ನೋಡಿರ್ತೀರ ನೀವೆಲ್ಲ ಆ ರೀತಿ ಬಸ್ಸ್ಟ್ಯಾಂಡ್ನಲ್ಲಿ ಯಾವ್ಯಾವ ರೀತಿ ಇರ್ತಾರೆ ಅಂತ ಹಾಗಾಗಿ ಅತ್ಯುತ್ತಮವು ಅತ್ಯುನ್ನತ ಶಿಕ್ಷಣವನ್ನು ಪಡೆದಂತಹ ಒಬ್ಬ ವ್ಯಕ್ತಿಯ ನಡವಳಿಕೆ ಸ್ವಭಾವ ಕೂಡ ಅತ್ಯುನ್ನತ ಮಟ್ಟದಲ್ಲೇ ಇರುತ್ತೆ ಅಂತನೇ ಹೇಳ್ಬಹುದು